ಹಲೋ ಸಂತೋಷ ಅವ್ರು ಅಲ್ರಿ ಸಂತೋಷ ಅವ್ರು ಅಲ್ಲ ಹಾಂ ಸರ ಅದೇ ನೀವು ಇದನ್ನು ಸೈಟದ್ದು ಅದು ಎಲ್ಲ ಇದನ್ನು ಮಾಡಿಸ್ತೀರಲ್ಲ ಹಾಂ ಭೇಟಿಯಾಗಿದ್ರಲ್ಲ ಒಂದು ಸಲ ನೆನ್ಪು ಐತಿಲ್ರಿ ಅವರು ರಾಜೇಶ ಸರ್ ಅವ ಹಾಂ ಹಾಂ ರಾಜೇಶ ಸರ್ ಭೇಟಿ ಮಾಡಿಸಿದ್ರಲ್ಲ ಸರ ನಮ್ಗೊಂದು ಸೈಟ್ ಬೇಕಾಗಿತ್ರಿ ಪಾ

ಈ ಅಂದ್ರೆ ಏರಿಯಾ ಒಟ್ಟು ಪಾಶ್ ಬೇಕು ಇದೇ ಏರಿಯಾ ಅಂತೇನಿಲ್ಲ ಒಂದು ತಟ್ಟಿ

ಮೂರೂವರೆ ಆಗಿದ್ಯಾ ರೀ ಏಯ್ಯ ಬೆನ್ ಏನು ಬೆಂಗಳೂರು ರೇಟ ಆತಲ್ರಿ ಪಾ ಇದು ಯಾಕೆ ಇದು ಮತ್ತೆ ಉಲ್ಟಾ ಆತೇನು ರೀ ಎಲ್ಲ ಹೌದ್ರಿ ಧಾರವಾಡೇಯಾ ಅದಕ್ಕೇ ರೇಟ್ ಜಾಸ್ತಿ ಮಾಡ್ಯಾರೇನು ಹಾಂ ಅದ್ರ ಸಲುವಾಗಿ ಈಗ ಇಲ್ಲಿ ಜಾಸ್ತಿ ಆಗೈತೆ ಸುಮ್ನೆ ಹಂಗಾರಿನ್ನು ಬೆಂಗಳೂರು ಕಡೆ ಹಿಡಿದ್ರೆ ಚಲೋ ನಾವು ಆಂ ಇನ್ನು ಇಲ್ಲಿಂದ ಯ ಮನೆ ಶಿಫ್ಟ್ ಮಾಡಿ ಅಲ್ಲೇ ಹೋಗೋದು ಚಲೋ ಅಂತೀರಾ ಏನು

ಏನು ಊರ ಊರ ಹೊರಗೆ ಇರ್ತಾವೆ ಏನು ರೀ ಅವು ಊರಹೊರ ಹೌದುರಿ ಎಷ್ಟು ಇದನ್ನು ಕುಂದ್ರಬೋದು ರೀ ಅದ್ರೊಳಗೆ ಅದ್ರೊಳಗೆ ಎಷ್ಟು ಕೂಡಬೋದು ಹೌದ್ರಿ ನಮಗೆ ಬೇಕಾಗಿರೋದು ಒಂದು ಮನೆ ರೀ ಪಾ ಇಪ್ಪತ್ನಾಲ್ಕು ತೊಗೊಂಡು ಏನು ಮಾಡೋಣ ನಾವು ನಮಗೆ ಬೇಕಾಗಿರೋದು ಒಂದು ಮನೆ ಈಗೆಲ್ಲ ಅಷ್ಟೆಲ್ಲ ರೊಕ್ಕ ಇಲ್ರಿ ಪಾ ಇದ್ದಿದ್ರದಾಗ ಮಾಡ್ಬೇಕು ನಾವೂ ಹೀಗಾಗಿ ನಮ್ಮ ರೇಟಿಗೆ ನಮ್ಗೆ ಏನಂದ್ರೆ ಒಂದು ಆಯ್ತು ತೊಗೋರಿ ಹಂಗಾರೆ ಬರ್ರಿ ಹಂಗಾರೆ ಭೇಟಿ ಆಗೋಣಂತೆ ಹಾಂ ಹಾಂ